ಮೊದಲನೆಯದಾಗಿ ನಾನು ನನ್ನ ಜಿಲ್ಲೆಯಾದ ಚಿಕ್ಕಮಗಳೂರಿನ ಉಡುಗೆ ಮತ್ತು ಆಭರಣಗಳ ಶೈಲಿ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ಆದಷ್ಟು ನಾರ್ಮಲ್ ಆದ ಉಡುಗೆಗಳನ್ನು ಬಳಸ್ತಾರೆ ಅಂದರೆ ಕೆಲವರು ಅವರ ಅವರ ವೈಯಕ್ತಿಕ ಆಸಕ್ತಿ ಅಭಿರುಚಿಗನುಗುಣವಾಗಿ ಇಲ್ಲಿ ಬಟ್ಟೆಗಳನ್ನು ಧರಿಸ್ತಾರೆ ಇಲ್ಲಿ ಮಲೆನಾಡು ಆಗಿರೋದರಿಂದ ಈ ಚಿಕ್ಕಮಗಳೂರು ಇಲ್ಲಿ ಬೇಸಿಗೆ ಕಾಲದಲ್ಲಿ ಅತಿಯಾದ ಬಿಸ್ಲು ಇರುತ್ತೆ ಮಳೆಗಾಲದಲ್ಲಿ ಅತಿಯಾದ ಮಳೆ ಇರುತ್ತೆ ಚಳಿಗಾಲದಲ್ಲಿ ಅತಿಯಾದ ಚಳಿ ಇರುತ್ತೆ ಅದಕ್ಕೆ ಸರಿ ಸಮಾನವಾದಂತಹ ಉಡುಗೆಗಳನ್ನು ಇಲ್ಲಿ ಜನ ತೊಡ್ತಾರೆ ಮತ್ತೆ ಫೆಸಿಪಿಕ್ಕಾಗಿ ಇನ್ನು ಯಾವುದೇ ರೀತಿಯಂತೆ ದಂತಹ ಆಭರಣಗಳಾಗಿರಬಹುದು ಮತ್ತು ಉಡುಗೆಗಳನ್ನು ಇಲ್ಲಿ ಧರ್ಸೋದಿಲ್ಲ ಇನ್ನು ನಾನು ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮಿನಿ ಪ್ರಪಂಚ ಅಂತೆಯೇ ನಾವು ಕರಿಬಹುದು ಯಾಕಪ್ಪ ಅಂದರೆ ಈ ನಮ್ಮ ಭಾರತ ಆಗಿರಬೌದು ನಮ್ಮ ಕರ್ನಾಟಕ ಆಗಿರಬೌದು ಇಲ್ಲಿ ನಾನಾ ವಿಧದ ಜನಾಂಗದ ಜನರಿದ್ದಾರೆ ನಾನಾ ಜಾತಿಗಳಿದ್ದಾವೆ ನಾನಾ ಉಪ ಜಾತಿಗಳಿವೆ ಹಾಗಾಗಿ ಇಲ್ಲಿ ಒಂದೊಂದು ಸಮುದಾಯದವರು ಸಹ ಒಂದೊಂದು ರೀತಿಯ ಬಟ್ಟೆಗಳನ್ನು ಅಥವಾ ಉಡ್ಗೆಗಳನ್ನು ತೊಡೋದನ್ನು ನಾವು ಕಾಣಬಹುದು ಅದರಲ್ಲಿ ನಾನು ಕಾಡು ಜನಾಂಗ ಅಂತೆಯೇ ಪ್ರಸಿದ್ಧವಾಗಿರೋ ಕಾಡು ಕುರುಬರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡೋದಾದ್ರೆ ಈ ಕಾಡು ಕುರುಬ ಜನಾಂಗವನ್ನು ಮೂಲ ಜನಾಂಗ ಅಂತೆಯೇ ಕರೀತಾರೆ ಕಾಡು ಕುರುಬ ಜಾತಿಯನ್ನು ಮೂಲ ಜನಾಂಗದಲ್ಲಿ ಮೊದಲು ಕಾಣಿಸ್ಕೊಂಡ ಜಾತಿ ಅಂತಲೂ ಸಹ ಹೇಳ್ತಾರೆ ಇವರು ಅತಿ ಹೆಚ್ಚಿನ್ದಾಗಿ ಕುರಿಗಳನ್ನು ಸಾಗಾಣಿಕೆ ಮಾಡ್ತಾರೆ ಅದರಲ್ಲಿ ಇವರು ಕುರಿ ಉಣ್ಣೆಯಿಂದನ ಇಂದ ತಯಾರಿಸಿದಂತಹ ವಸ್ತುಗಳನ್ನು ಹೆಚ್ಚಿಂದಾಗಿ ಬಳಸ್ತಾರೆ ಇನ್ನು ಶಿರಸಿ ಮತ್ತು ಸಿದ್ಧಾಪುರ ಪ್ರಾ ಜಾಗದಲ್ಲಿ ಸ್ಥಳಗಳಲ್ಲಿ ಸಿದ್ಧಿ ಜನಾಂಗ ಕಂಡುಬರುತ್ತೆ ನಮಗೆ ಅದು ಫ ಯಾವ ರೀತಿಯ ಉಡುಗೆ ತೊಡುಗೆಗಳನ್ನು ಧರಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಅದು ಕಂಡುಬರುತ್ತೆ ಅಂತ ಮಾತ್ರ ನಂಗೆ ಗೊತ್ತು ಇನ್ನು ನಮ್ಮ ರಾಜ್ಯದಲ್ಲಿ ಹುಬ್ಬಳ್ಳಿ ಧಾರವಾಡ ಆ ಕಡೆಗಳೆಲ್ಲ ಹೋದಾಗೆ ಬಯಲು ಸೀಮೆ ಪ್ರಾಂತ್ಯ ಆಗಿರೋದ್ರಿಂದ ತುಂಬ ಉಷ್ಣತೆ ಅಲ್ಲಿ ಕಂಡು ಬರೋದ್ರಿಂದ ಅವರು ಅತಿ ಹೆಚ್ಚಿನದ್ದಾಗಿ ಹತ್ತಿಯಿಂದ ತಯಾರಿಸಿದಂತಹ ದಿರಿಸುಗಳನ್ನು ಧರಿಸ್ತಾರೆ ಉದಾಹರಣೆಗೆ ಹೇಳೋದಾದರೆ ಹತ್ತಿಯಿಂದ ತಯಾರಿಸಿದಂತಹ ಸೀರೆ ಕಚ್ಚೆ ಪಂಚೆ ಮತ್ತು ಬಿಳಿ ಟೋಪಿಯನ್ನು ಅವರು ಧರಿಸ್ತಾರೆ ಇನ್ನು ಮಂಗಳೂರು ಅಂತ ಬಂದಾಗ ಅಲ್ಲೂ ಸಹ ತುಂಬ ಸಮುದ್ರಗಳು ಇರೋದ್ರಿಂದ ಉಷ್ಣಾಂಶ ಜಾಸ್ತಿಯಿರುತ್ತೆ ಅಲ್ಲಿಯೂ ಸಹ ತೆಳುವಾದ ದಿರಿಸುಗಳನ್ನು ಧರ್ಸೋಕ್ಕೆ ಇಷ್ಟ ಪಡ್ತಾರೆ ಇನ್ನು ಕೊಡುಗು ಕೊಡವ ಜನಾಂಗ ಅದು ವ ವಿಭಿನ್ನವಾದ ರೀತಿಯಲ್ಲಿ ಗುರುತಿಸ್ಕೊಂಡಿದೆ ಅಂತೆಯೇ ಹೇಳ್ಬಹುದು ಯಾಕೆ ಅಂದರೆ ಅವರು ಸೀರೆಯನ್ನು ಉಡುವಾಗ ಅವ್ರದ್ದು ಒಂದು